ಇತಿಹಾಸದಲ್ಲಿ ನೋಡುವುದಾದರೆ ಪದ್ದತಿಗಳು ಸಾಮಾಜಿಕ ಪದ್ದತಿಗಳು ಹೇಗಿದ್ದವು ಅಂದರೆ ತುಂಬ ಕಟ್ಟುನಿಟ್ಟಾಗಿದ್ದವು ನಾವು ನೋಡಬೇಕಾದರೆ ಸತಿ ಪದ್ದತಿಯನ್ನು ನಾವು ನೋಡಬಹುದು ಸತೀ ಪದ್ದತಿಯು ಅತ್ಯುನ್ನತ ಸ್ಥಾಯಿಯಲ್ಲಿತ್ತು ಅಂದರೆ ಗಂಡ ಸತ್ತು ಹೋದಾಗ ತನ್ನ ತನ್ನ ಹೆಂಡತಿಯನ್ನು ಚಿತೆ ಚಿತೆಯನ್ನು ಏರಿಸುವುದು ಸತಿ ಪದ್ಧತಿಯಾಗಿತ್ತು ಈ ರೀತಿಯ ನಿಕೃಷ್ಠ ನೀಚ ಒಂದು ವ್ಯವಸ್ಥೆ ನಮ್ಮ ಸಮಾಜದಲ್ಲಿತ್ತು ಇದನ್ನು ಹೋಗಲಾಡಿಸಲು ರಾಜರುಗಳ ಕಾಲದಿಂದ ವೇದಗಳ ಕಾಲದಿಂದಲೂ ಸಹ ಪ್ರಯತ್ನಪಟ್ಟರೂ ಸಹ ಇದು ಉಳಿಗಾಲವಿಲ್ಲದೆ ಆಯಿತು ಆದರೆ ಸಾವಿರ್ದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಸಾವಿರ್ದ ಎಂಟುನೂರ ಇಪ್ಪತ್ತ ಎಂಟು ಇಪ್ಪತ್ತೊಂಬತ್ತರಲ್ಲಿ ರಾಜಾರಾಮ್ ಮೋಹನ್ ರಾಯ್ರವರು ಈ ಪುನರುಜ್ಜೀವನದ ಪಿತಾಮಹ ಎಂದು ಕರೆಯುತ್ತೇವೋ ಭಾರತದ ಪುನರುಜ್ಜೀವನದ ಪಿತಾಮಹ ಎಂದು ಕರೆಯುವ ರಾಜಾರಾಮ್ ಮೋಹನ್ ರಾಯ್ರವರು ತಮ್ಮ ಬ್ರಹ್ಮಸಮಾಜ ಸ್ಥಾಪನೆ ಮಾಡೋದರ ಮುಖಾಂತರ ಸಾವಿರ್ದ ಇನ್ನೂರ ಮೂವತ್ತು ಇಪ್ಪತ್ತ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ಹೊತ್ತಿಗೆ ಸತಿಸಹಗಮನ ಪದ್ದತಿಯನ್ನು ನಿಷೇಧ ಮಾಡಬೇಕೆಂಬ ಒಂದು ಹೋರಾಟವನ್ನು ಮಾಡತೊಡಗಿದರು ಸಮಾಜ ಸುಧಾರಕರಾದ ರಾಜಾರಾಮ್ ಮೋಹನ್ ರಾಯ್ರು ಹೋರಾಟ ತೊಡಗಿದರು ಅದೇ ರೀತಿ ಇವರಿಗೆ ಕೈ ಜೋಡಿಸಿದ ಆಗಿನ ಆಗಿನ ಸಮಯಕ್ಕೆ ನಮ್ಮ ಭಾರತದ ಬ್ರಿಟಿಷ್ ಗವರ್ನರ್ ಜನ್ರಲ್ ಲಾರ್ಡ್ ವಿಲಿಯಮ್ ಬೆಂಟಿಕ್ ಅವರು ಕೈ ಜೋಡಿಸಿ ಸತಿಸಹಗಮನ ಪದ್ದತಿಯನ್ನು ಸಾವಿರ್ದ ಎಂಟುನೂರ ಮೂವತ್ತರಲ್ಲಿ ನಿಷೇಧ ಮಾಡಲಾಯಿತು ಈ ರೀತಿ ಸತಿ ಸದ್ದ ಸತಿ ಪದ್ದತಿಗಳು ನಿಷೇಧ ಮಾಡಿ ಈಗಿನ ಉತ್ತಮ ಸಮಾಜಕ್ಕೆ ಒಂದು ಮಾದರಿಯಾಗಿದ್ದಾವೆ ಅದೇ ರೀತಿ ಹೆಣ್ಣು ಬ್ರೂ ಹತ್ಯೆ ಹೆಣ್ಣು ಭ್ರೂಣ ಹತ್ಯೆ ಆಗಿನ ಕಾಲಕ್ಕೇ ವಾರಸುದಾರ ನಮ್ಮ ಕುಲಭೂಷಣ ಎಂಬ ಕುಟುಂಬ ಯ ವಂಶೋದ್ಧಾರಕ ಎಂಬ ಕ ಒಂದು ಇದರಲ್ಲಿ ಹೆಣ್ಣು ಎಂಬುದೂ ಕೇವಲ ಅಡುಗೆ ಮನೆಗೆ ಸೀಮಿತ ದುಡಿಯಲು ಸೀಮಿತವಲ್ಲ ಎಂದು ಎಂಬ ಆಚರಣೆಯನ್ನು ಮನುರವರ ಮನುಸ್ಮೃತಿಯಲ್ಲಿ ಉಲ್ಲೇಖಿಸಿದಂತೆ ಹೆಣ್ಣು ಒಬ್ಬು ಒಂದು ನಾಲ್ಕು ಗೋಡೆಗಳಿರೂ ಬೇಕಾದ ಒಂದು ಅತಿಥಿ ಎಂಬ ಒಂದು ಸ್ಥಾನಮಾನವ ನೀಡಿ ಈ ರೀತಿ ಹೆಣ್ಣಿಗೆ ಸ್ಥಾನಮಾನ ನೀಡದೇ ಹೆಣ್ಣುಗಳನ್ನು ಹಡೆವುದೇ ತಪ್ಪು ಎಂಬ ಕಲ್ಪನೆಯನ್ನು ಜನರಲ್ಲಿ ತನ್ನ ಥರ ತಂದು ಆಗಿನ ಕಾಲದಲ್ಲಿ ತಂದು ಹೆಣ್ಣು ಭ್ರೂಣ ಹತ್ಯೆಗಳನ್ನು ಮಾಡುವುದು ತುಂಬ ಅತಿ ಯಥೇಚ್ಛವಾಗಿ ಕಾಣತೊಡಗಿದವು ಈ ಕಾರಣದಿಂದಾಗಿ ಹೆಣ್ಣು ಭ್ರೂಣ ಹತ್ಯೆಯನ್ನು ನಿಷೇಧ ಮಾಡಲು ಈಗ ಸರ್ಕಾರ ಮುನ್ನುಗಿತ್ತು ಈ ರೀತಿ ಹೆಣ್ಣು ಭ್ರೂಣ ಹತ್ಯೆಯನ್ನು ಮಾಡಿ ಮಾಡಲು ಸಹ ಕಾನೂನು ಬಾಹಿರ ಎಂಬ ಸರ್ಕಾರ ನೀಡುತ್ತಾ ಅದನ್ನು ಸಹ ನಿಷೇಧ ಮಾಡತೊಡಗಿತು ಅದೇ ರೀತಿ ಮಹಿಳಾ ಶಿಕ್ಷಣ ನಾವು ಪೂರ್ವ ವೇದಗಳ ಕಾಲದಲ್ಲೇ ನೋಡಬೇಕಾದರೆ ಹೆಣ್ಣು ಮಕ್ಕಳಿಗೆ ಅತ್ಯಂತ ಹೆಚ್ಚಿನ ಸ್ಥಾನಮಾನ ನೀಡಲಾಗಿತ್ತು ಅವರ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಲಾಗಿತ್ತು ಮಹಿಳಾ ಶಿಕ್ಷಣ ಅಂದರೆ ಅಮಾಲಿ ಅಫಾಲಿ ವಿಶೋವರ ಅದೇ ರೀತಿ ಆಮ್ರಪಾಲಿ ಇನ್ನು ಗಾರ್ಗಿ ಮೈತ್ರೇಯೀ ಈ ರೀತಿ ಅನೇಕ ಜನರನ್ನ ನಾವು ಕಾಣಬಹುದು ಇತಿಅಸದಲ್ಲಿ ಈ ರೀತಿ ಮಹಿಳಾ ಶಿಕ್ಷಣವು ಬರುತ್ತಾ ಬರುತ್ತಾ ಏನಾಯಿತು ಕುಂಠಿತಾ ಹೋಗಿತು ಉತ್ತರ ವೇದಗಳ ಕಾಲ ಸಂಬತಕ್ಕೆ ಮಹಿಳೆಯರಿಗೆ ಸ್ಥಾನಮಾನವೇ ಇಲ್ಲದಂತಾಯಿತು ಈ ರೀತಿ ಈಗಿನ ಸಮಯಕ್ಕೆ ಈ ಮಹಿಳಾ ಶಿಕ್ಷಣವು ಅತ್ಯುನ್ನತ ಸ್ಥಿತಿಯಲ್ಲಿದೆ ಎಲ್ಲಾ ಕ್ಷೇತ್ರಗಳಲ್ಲೂ ಮಹಿಳೆಯರಿಗೆ ಮೀಸಲಾತಿ ನೀಡುವುದರ ಮುಖಾಂತರ ಉದ್ಯೋಗದಲ್ಲಿ ಮೀಸಲಾತಿ ನೀಡುವುದರ ಮುಖಾಂತರ ಅದೇ ರೀತಿ ಲೋಕಸಭೆ ಆ್ಯಂಡ್ ವಿಧಾನಸಭೆಯಲ್ಲಿ ಮಹಿಳೆಯರಿಗೆ ಮೀಸಲಾತಿ ನೀಡುವುದರ ಮುಖಾಂತರ ಎಲ್ಲಾ ಕ್ಷೇತ್ರಗಳಲ್ಲಿ ಪಂಚಾಯ್ತಿಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಮೀಸಲು ನೀಡುದರ ಮುಖಾಂತರ ಮಹಿಳೆಯರಿಗೆ ಒಳ್ಳೆ ಉತ್ತಮ ಸ್ಥಾನಮಾನವನ್ನು ನೀಡಲಾಗಿದೆ ಅದೇ ರೀತಿ ಜಾತಿ ಜಾತಿ ಈಗಿನ ವ್ಯ ಅವಾಗ ಅವಾಗಿನಿಂದ ಹೊರ್ತು ಈವಾಗಿನವರೆಗೂ ಜಾತಿ ವ್ಯವಸ್ಥೆ ಅತ್ಯುನ್ನತ ನೀಚ ಪ ನೀಚ ನಿಷ್ಕ್ರಷ್ಠ ವಿಷಯ ಅನಿಸುತ್ತದೆ ಜಾತೀ ಎಂದರೆ ಈಗ ಮೇಲುಜಾತಿ ಕೆಳಜಾತಿ ಮುಂಚೆ ವೇದಗಳ ಕಾಲದಲ್ಲಿ ತನ್ನ ಕೆಲಸವನ್ನು ಆಧರಿಸಿ ಜಾತಿಯನ್ನು ವಿಶ್ಲೇ ಜಾತಿಯನ್ನು ನಿಶ್ಚಯ ಮಾಡೋದಿತ್ತು ಮುಂತೆ ಬಂತ ಬರುತ್ತಾ ಬರುತ್ತಾ ಅಸ್ಪೃಶ್ಯರು ಎಂಬ ಪರಿಕಲ್ಪನೆ ಬರುತ್ತದೆ ಈ ಅಸ್ಪೃಶ್ಯರ ನಿಷೇಧಕ್ಕಾಗಿ ಹೋರಾಟ ಮಾಡಿದವರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ರವರು ಸಮಾಜ ಸುಧಾರ ಸಾಮಾಜಿಕ ಚಳುವಳಿಯನ್ನು ಜನರಲ್ಲಿ ತುಂಬಿ ಎಲ್ಲಾ ಜನ ಒಂದೇ ಜಾತಿ ಎಂಬ ಪರಿಕಲ್ಪನೆಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ರವರು ತಂದುಕೊಟ್ಟರು ಅದೇ ರೀತಿ ಸಂವಿಧಾನದಲ್ಲಿ ಅಸ್ಪೃಶ್ಯತಾ ನಿಷೇದ ಕಾಯ್ದೆಯನ್ನು ಜಾರಿಗೆ ತರುವುದ ಮುಖಾಂತರ ಅಸ್ಪೃಚ್ಯತೆ ಅಸ್ಪೃಚ್ಯತೆಯನು ಅಸ್ಪೃಶ್ಯತೆಯನ್ನು ಆಚರಿಸಬಾರದು ಎಂಬ ಒಂದು ಕಾಯ್ದೆಯನ್ನು ಜಾರಿಗೆ ತರಲಾಯಿತು ವಿಕಿ ವಿಧಿ ಹದಿನೇಳನೇ ವಿಧಿಯ ಸ್ ಸಂಬಂಧಿಸ್ಪಟ್ಟಂಗೆ ಅಶ್ಪತೇ ಬಗ್ಗೆ ಹೇಳುತ್ತದೆ ಅದೇ ರೀತಿ ಸಾವಿರ್ದ ಒಂಬೈನೂರ ಐವತೈದರಲ್ಲಿ ಅಸ್ಪೃಶ್ಯತೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರುವುದರ ಮುಖಾಂತರ ಅಶ್ವತೆಯನ್ನು ತುಳಿದು ಹಾಕಬೇಕು ಎಂಬ ಪರಿಕಲ್ಪನೆ ತಂದರು ಆದರೂ ಸಹ ನಮ್ಮ ಊರುಗಳಲ್ಲಿ ಗ್ರಾಮಗಳಲ್ಲಿ ನಗರ ಮಟ್ಟಗಳಲ್ಲಿ ಈ ಸ್ವಲ್ಪ ಸುಧಾರಿಸ್ಕೊಂಡಿದೆ ಆದರೆ ಗ್ರಾಮ ಮಟ್ಟಗಳಲ್ಲಿ ಇನ್ನೂ ಅದು ಸಂಪೂರ್ಣವಾಗಿ ಕಿತ್ತು ಹಾಕಿಲ್ಲ ಅದನ್ನು ದ ದ ಕಿತ್ತು ಒಗೆಯಬೇಕೆಂಬ ಮನಸ್ಥಿತಿ ಎಲ್ಲರಲ್ಲೂ ಬರಬೇಕು ಈ ಅಸ್ಪೃಶ್ಯತೆಯನ್ನು ತೊಡೆದು ಹಾಕಬೇಕು ಬೇರು ಸಮೇತ ಕಿತ್ತು ಹಾಕಬೇಕೆಂಬುದು ಎಲ್ಲರ ಪರಿಕಲ್ಪನೆಯಾಗಬೇಕೆಂಬುದು ನನ್ನ ಒಂದು ಆಶಯ